ಹಾಂ ಹೇಳಿ ಹೌದು ಡಬಲ್ ಇಂಡಿಪೆಂಡೆಂಟ್ ಆಗಿರಬೇಕಾ ಅಥವಾ ಏರಿಯಾದಲ್ಲಿರಬೇಕಾ ಈಗ ಈಗಿನ ಮನೆ ಈಗಿನ ಬಿಲ್ಡಿಂಗ್ಸ್ಗಳು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲಾ ಮೇಡಮ್ ಒಂದು ಟ್ವೆಂಟಿ ಲ್ಯಾಕ್ಸ್ ಆಗ್ಬೋದು ಅಡ್ವಾನ್ಸ ಫೈವ್ ಲ್ಯಾಕ್ ಆದರೂ ಕೊಡಬೇಕು ಮನೆ ನೋ ತೋರ್ಸೋಕ್ಕೆ ಹಾಂ ಓಪನ್ ಮನೆ